ನಮ್ಮ ಭಾರತದ ವಿಜ್ಞಾನಿಗಳು ಕೂಡ ಬೇರೆ ದೇಶದ ವಿಜ್ಞಾನಿಗಳ್ಗಿಂತ ಏನೂ ಕಡಿಮೆ ಇಲ್ಲ ಯಾಕೆ ಅಂದರೆ ಇವಾಗ ಇತ್ತೀಚಿನ ಇತ್ತೀಚೆಗೆ ಇಸ್ರೋ ಮೂಲಕ ನಾವು ಏನು ಸಾಧಿಸಿದ್ವಿ ಅಂತ ಇಡೀ ಪ್ರಪಂಚವೇ ತಿರ್ಗಿ ನೋಡಂಗೆ ಮಾಡಿದ್ದು ಯಾರು ನಮ್ಮ ಇಸ್ರೋದವರು ಚಂದ್ರಯಾನನೂ ಸಕ್ಸಸ್ ಮಾಡಿ ನಮ್ಮ ಇಸ್ರೋದವರು ಹೆಮ್ಮೆಯಿಂದ ಮೆರೆದಿದ್ದಾರೆ ಮತ್ತು ನನ್ನ ನೆಚ್ಚಿನ ವಿಜ್ಞಾನಿ ಯಾರಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ನಾವು ಶಾಲೆಯಲ್ಲಿ ಕೂಡ ಇವರ ಬಗ್ಗೆ ತುಂಬ ಆಸಕ್ತಿಯಿಂದ ಪಾಠವನ್ನು ಕೇಳಿದ್ದೇವೆ ಇವ್ರ ಬಗ್ಗೆ ಎಲ್ಲ ನಮ್ಮ ಶಿಕ್ಷಕರು ಕೂಡ ಇವ್ರ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಯಾಕೆ ಅಂದರೆ ಎ ಪಿ ಎ ಪಿ ಜೆ ಅಬ್ದುಲ್ ಕಲಾಂ ಚಿಕ್ಕ ಹುಡ್ಗರಿಂದ ಇಂದ ದೊಡ್ಡ ಹುಡ್ಗರ್ವರ್ಗು ಇಷ್ಟಪಡುವ ಏಕೈಕ ವ್ಯಕ್ತಿ ಇವರು ಎಷ್ಟು ಸರಳವಾಗಿ ಬದ್ಕಿದ್ರು ಅಂದರೆ ಇವ್ರ ಹತ್ರ ಬುಕ್ಸು ಮತ್ತು ಹಾಕ್ಕೊಣಕ್ಕೆ ಸ್ವಲ್ಪ ಬಟ್ಟೆ ಮತ್ತು ಮಲಕೊಳಕ್ಕೆ ಚಾಪೆ ದಿಂಬು ಬಿಟ್ಟು ಇವ್ರ ಹತ್ರ ಇವರಿಗೆ ಆಸ್ತಿ ಅನ್ನೋದು ಏನೂ ಇರಲಿಲ್ಲ ಅವ್ರ ಜ್ಞಾ ಅವ್ರ್ಗೆ ಅವರ ಜ್ಞಾನವೇ ಅವ್ರ ಆಸ್ತಿಯಾಗಿ ಉಳಿದಿತ್ತು ಮತ್ತು ಇವರು ಕೇವಲ ಸೈಂಟಿಸ್ಟಾಗಿ ನಮ್ಮ ದೇಶಕ್ಕಾಗಿ ಇವರು ಸೇವೆ ಸಲ್ಲಿಸ್ಲಿಲ್ಲ ಇವ್ರು ನಮ್ಮ ದೇಶದ ಹನ್ನೊಂದನೇ ಪ್ರೆಸಿಡೆಂಟಾಗಿ ಕೂಡ ಇವರು ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟಾಗಿ ಕೂಡ ಸೇವೆಯನ್ನು ನಮ್ಮ ದೇಶಕ್ಕಾಗಿ ಸಲ್ಸಿದ್ರು ಮತ್ತು ಇವರು ಯಾವ ರೀತಿ ನಮ್ಮ ದೇಶದ ಯುವಕರನ್ನು ಹುರುದುಂಬ್ಸ್ತಿದ್ರು ಅಂದರೆ ಅದನ್ನು ನಮಗೆ ಯಾವ ಮಕ್ಕಳನ್ನು ಕೂಡ ಹೇಳ್ತಾರೆ ಇವು ಎಷ್ಟು ನಮಗೆ ಮೋಟಿವೇಷನ್ ಕೊಡ್ತಾ ಇದ್ದರು ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಎಲ್ಲ ಮಕ್ಳಿಗೂ ಗೊತ್ತು ಇವರು ಇವರು ರಾಮೇಶ್ವರಮ್ ಎನ್ನೋ ಎಂಬ ಜಾಗದಲ್ಲಿ ಇವರು ಹದಿನೈದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೊಂದು ಇವರು ಹುಟ್ಟಿದರು ಅವು ಇವರು ಎಷ್ಟು ಎ ಪಿ ಜೆ ಅಬ್ದುಲ್ ಕಲಾಂ ಎಷ್ಟು ಕಷ್ಟಪಟ್ಟು ಓದಿದ್ರು ಅಂದರೆ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದೋರು ಎ ಪಿ ಜೆ ಅಬ್ದುಲ್ ಕಲಾಂ ಇವರು ವಾ ಹಗಲು ರಾತ್ರಿ ಕೆಲಸ ಮಾಡ್ಕೊಂಡು ಹಗ್ಲು ಕೆಲಸ ಮಾಡಿ ರಾತ್ರಿ ರೋಡ್ನಲ್ಲಿ ಲೈಟ್ ಕಂಬದಲ್ಲಿ ಲೈಟ್ ಇರುತ್ತಲ್ವ ಅದ್ರ ಕೆಳಗಡೆ ಕುಂತ್ಕೊಂಡು ಓದ್ಬಿಟ್ಟಿ ಪಾಸಾಗಿ ಕಷ್ಟಪಟ್ಟು ನಮ್ಮ ದೇಶಕ್ಕೋಸ್ಕರ ಸೈಂಟಿಸ್ಟಾಗಿ ನಮ್ಮ ದೇಶದ ಒಂದು ಬೇರೆ ಮಟ್ಟಕ್ಕೆ ತಾ ತಲ್ಪಿಸ್ಬೇಕಂತ ತುಂಬ ಇವರು ನಮ್ಮ ದೇಶಕ್ಕಾಗಿ ದುಡಿದಿದ್ದಾರೆ ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಪ್ರತಿಯೊಬ್ರೂ ತಿಳ್ಕೊಳ್ಬೇಕು ಪ್ರತಿಯೊಬ್ರೂ ಹೆಮ್ಮೆಯಾಗಿರ್ಬೇಕು ಪ್ರತಿಯೊಬ್ರೂ ಮೋಟಿವೇಟೆಡ್ ಕೂಡ ಆಗಬೇಕು ಇಂಥ ಮಹಾ ಮಹಾ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳದಲ್ದೆಲೆ ನಾವು ಬೇರೆಯವರ್ಗು ಈಗಿನ ಕಾಲದ ಮಕ್ಳಿಗೆ ನಾವು ತಿಳ್ಸಿ ಹೇಳಬೇಕು ಎಂಥ ಮಹಾನ್ ವ್ಯಕ್ತಿ ಇದ್ದರು ನಮ್ಮ ದೇಶದಲ್ಲಿ ಇಂಥ ಇಂಥ ಮಹಾನ್ ವ್ಯಕ್ತಿ ಪಡೆಯಲು ನಮ್ಮ ದೇಶ ಪುಣ್ಯವಾಗಿರಬೇಕು ಅಂತ ಮತ್ತು ಇವರಿಗೆ ಭಾರತರತ್ನ ವೀರ ಸಾವರ್ಕರ್ ಅವಾರ್ಡು ಪದ್ಮಭೂಷಣ ಈ ಥರ ಜಾಸ್ತಿ ಜಾಸ್ತಿ ಇವ್ರಿಗೆ ಅವಾರ್ಡ್ಗಳು ಸಿಕ್ಕಿದೆ ಮತ್ತು ಇವರು ನಮ್ಮ ಇಸ್ರೋವನ್ನು ಬೆಳೆಸಲು ತುಂಬ ಕಷ್ಟಪಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅವರು ಸೈಕಲ್ ಮೇಲೆ ರಾಕೆಟ್ಟನ್ನ ಪಾರ್ಟ್ಸ್ಗಳನ್ನು ಇಟ್ಕೊಂಟು ಇಸ್ರೋಗೆ ಸಾಗಿಸಿ ಮೊದಲ್ನೇ ರಾಕೆಟ್ಟನ್ನು ಕೂಡ ಇವರು ಲಾಂಚ್ ಮಾಡಿದ್ದಾರೆ ಆ ನನ್ನ ಆ ಲಾಂಚ್ ಮಾಡಿದ ರಾಕೇಟು ಫಸ್ಟ್ನೇ ರಾಕೆಟ್ಟು ಫೇಲ್ಯೂರಾಯಿತು ಆನಂತರ ಇವರು ಅಲ್ಲಿ ಛಲವನ್ನು ಬಿಡಲಿಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಛಲ ಬಿಡಲಿಲ್ಲ ತಿರ್ಗಿ ನಾವು ಇನ್ನೊಂದು ರಾಕೆಟ್ಟನ್ನ ನಾವು ಮಾಡಿ ನಾವು ಲಾಂಚ್ ಮಾಡಲೇಬೇಕಂತ ಛಲತೊಟ್ಟು ಸಕ್ಸಸ್ ಮಾಡಿ ಇವಾಗ ಈ ಯಾವ ಮಟ್ಟಕ್ಕೆ ನಮ್ಮ ಇಸ್ರೋ ತಲುಪಿದೆ ಅಂತ ಇಡೀ ಪ್ರಪಂಚಕ್ಕೇ ಗೊತ್ತು ಇವಾಗ ನಾವು ರೀಸೆಂಟಾಗಿ ಚಂದ್ರನ ಇನ್ನೊಂದು ಭಾಗಕ್ಕೆ ಯಾರೂ ಯಾವ ದೇಶವೂ ಕೂಡ ಅಲ್ಲಿ ಅವ್ರದ್ದು ರಾಕೆಟ್ದು ಮತ್ತು ಸ್ಯಾಟಲೈಟು ಲಾನ್ ಅಲ್ಲಿ ಲ್ಯಾಂಡ್ ಆಗಕ್ಕೆ ಸಾಧ್ಯವಾಗಿರಲಿಲ್ಲ ನಮ್ಮ ಇಸ್ರೋದವರು ಅದನ್ನು ಮಾಡಿ ತೋರ್ಸಿದ್ರು ಸೆಕೆಂಡ್ ಅಟೆಂಪ್ಟ್ಗೆ ನಮ್ಮ ಇಸ್ರೋದವರು ಮಾಡಿ ತೋರ್ಸಿದ್ರು ಆ ಈ ಈ ಈ ಕೆಲಸ ಮಾಡಿ ತೋರ್ಸೋದಕ್ಕೆ ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ಸೈಂಟಿಸ್ಟ್ಗಳು ನಮ್ಮ ದೇಶಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದರಲ್ಲಿ ಇವರೂ ಒಬ್ಬರು ಕೂಡ ಎ ಪಿ ಜೆ ಅಬ್ದುಲ್ಲು ಕಲಾಂ ಕೂಡ ಇವರು ಇವರು ಎಷ್ಟು ಸರಳವಾಗಿ ಬದ್ಕಿದ್ರು ಅಂದರೆ ಇಡೀ ಪ್ರಪಂಚಕ್ಕೇ ಗೊತ್ತು ಆದ್ದರಿಂದ ನಾವು ಇವ್ರನ್ನು ಯಾವತ್ತೂ ಮರೆಯೋದಿಲ್ಲ ಹಾಗೂ ನಾವು ಯಾವತ್ತೂ ಇವ್ರನ್ನ ಪ್ರೀತ್ಸೋದು ಬಿಡೋದಿಲ್ಲ ಮತ್ತು ನಮ್ಮ ದೇಶದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಥರ ಇನ್ನೂ ಸಾವಿರಾರು ಸೈಂಟಿಸ್ಟ್ಗಳಿದ್ದಾರೆ ನಾವು ಸ್ವಲ್ಪ ಹೆಸರನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡುತ್ತೀನಿ ಸಿ ವಿ ರಾಮನ್ ಸತ್ಯೇಂದ್ರನಾಥ್ ಬೋಸ್ ಮೇಘನಾದ್ ಸಹಾ ಶ್ರೀನಿವಾಸ ರಾಮನುಜನ್ ಜಗದೀಶ್ಚಂದ್ರ ಬೋಸ್ ಬೀರ್ಬಲ್ ಸಾಹ್ನಿ ವಿಕ್ರಮ್ ಸಾರಾಭಾಯಿ ಸುಬ್ರಮಣ್ಯನ್ ಚಂದ್ರಶೇಖರ್ ಸಲೀಮ್ ಅಲಿ ವೆಂಕಟರಾಮನ್ ರಾಧಾಕೃಷ್ಣನ್ ಎಚ್ ಆರ್ ಕೃಷ್ಣಮೂರ್ತಿ ಅಶೋಕ್ ಸೇನ್ ಈ ಥರ ಸುಮಾರು ಸೊವ್ ಸೈಂಟಿಸ್ಟ್ಗಳು ನಮ್ಮ ದೇಶಕ್ಕಾಗಿ ದುಡಿದಿದ್ದಾರೆ ಹಾಗೂ ನಮ್ಮ ದೇಶಕ್ಕಾಗಿ ಬದುಕಿದ್ದಾರೆ ಆದ್ದರಿಂದ ಹೇಳ್ತಿರೋದು ನಮ್ಮ ದೇಶದ ನಮ್ಮ ದೇಶದ ಯುವಕರು ಯಾವುದೇ ಕಾರ್ಣಕ್ಕೂ ಇಂಥ ನಮ್ಮ ಸೈಂಟಿಸ್ಟ್ ಬಗ್ಗೆ ತಿಳ್ಕೊಳ್ದೇ ಬಿಡಬೇಡ್ರಿ ಏಕೆಂದ್ರೆ ಇಂಥ ಇಂಥ ಮಹಾನರ ಬಗ್ಗೆ ತಿಳಿಯೋ ತಿಳಿಯೋದಕ್ಕೆ ನಾವು ಪುಣ್ಯ ಮಾಡಿರಬೇಕು